ಹಾಂ ಯಾರು ಹೇಳಿ ಮಾತ್ನಾಡೋದು

ಹಾಂ ಹ್ಞೂ ಅಲ್ಲಾ ನೀವು ಎಲ್ಲಿಂದ ಬಂದವ್ರು ಎಲ್ ಎಲ್ಲಿಂದ ಬಂದವ್ರು ನೀವು ಹಾಂ ಎಲ್ಲಿಗೆ ಹೋಗಲಿಕ್ಕೆ ನಿಮಗೆ ಕುದ್ರೋಳಿ ದೇವಸ್ಥಾನಕ್ಕಾ ನಿಮ್ಮ ಎಷ್ಟು ಜನ ಇದ್ದಾರೆ

ಒಂದು ಹತ್ತು ಜನ ಇದ್ದರೆ ನೀವು ಟಿ ಟಿ ಮಾಡೋದು ಒಳ್ಳೇದು ನೀವು ಕಾ ಬೆಳಗ್ಗೆ ಬೇಗ ಹೊರಡಬೇಕು ಬೇ ಐದು ಗಂಟೆಗೆ ಹೊರಡು ಹೊರಡಬೇಕಾಗ್ತದೆ ಅಷ್ಟು ಬೇಗ ಹೊರಡ್ಬೋದಾ ನಿಮಗೆ ಅದು ಐದು ಗಂಟೆಗೆ ಹಾಂ ಒಂದು ಹಾಂ ಪಡುಬಿದ್ರಿಯಿಂದ ಒಂದು ನಾಲ್ಕುವರೆ ಸಾವಿರ ಐದು ಸಾವಿರ ತನಕ ಆಗ್ಬೋದು ಮತ್ತೆ ನಿಮ್ಮದು ಊಟದ ವ್ಯವಸ್ಥೆ ಎಲ್ಲ ಹೇಗೆ ನೀವು ನೀವು ಮಾ ನೀವೇ ಇದು ಮಾಡ್ತೀರಾ ಅಲ್ಲ ದೇವಸ್ಥಾನದಲ್ಲಿ ಊಟ ಮಾಡೋದಾ ದೇವಸ್ಥಾನದಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಅಂದರೆ ವೆಯ್ಟಿಂಗ್ ವೆಯ್ಟಿಂಗ್ ಎಲ್ಲ ಇದ್ದರೆ ವೆಯ್ಟಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ನಿಮಗೆ ಎಷ್ಟು ಗಂಟೆಗೆ ಮುಟ್ಟಬೇಕು ಅಂತ ಎಲ್ಲ ಹೇಳ್ಬೇಕಲ್ಲ ನೀವು ಕರೆಕ್ಟ್ ನೀವು ಐದು ಗಂಟೆಗೆ ಹೊರಡ್ತೀರಿ ಹಾಂ ಐದು ಗಂಟೆಗೆ ಹತ್ತು ಗಂಟೆಗೆ ದೇವಸ್ಥಾನಕ್ಕೆ ರೀಚ್ ಆಗಬೇಕಲ್ಲಾ ಅಂದರೇ ನಮ್ ನಿಮಗೆ ಸಂಜೆ ತನಕ ಎಷ್ಟು ಅಲ್ಲಾ ವೆಯ್ಟಿಂಗ್ ಎಷ್ಟು ತನಕ ಎಷ್ಟು ಗಂಟೆ ತನಕ ನಿಮಗೆ ಅಲ್ಲಿ ತಿರುಗಾಡಲಿಕ್ಕೆ ಎಲ್ಲ ಉಂಟು ಅಂತ ಹೇಳಿ ಹಾಂ ಒಂದು ಐದು ಗಂಟೆ ತನಕ ಐದು ಗಂಟೆ ತನಕ ಒಂದು ಐದು ಹಾಂ ವೆಯ್ಟಿಂಗ್ ಚಾರ್ಜ್ ಎಲ್ಲ ಹಾಕಿದರೆ ಒಂದು ಐದು ಸಾವಿರ ಆಗ್ಬೋದು ಮೇಡಮ್ ಹಾಂ ಐದು ಸಾವಿರ ಆಗ್ಬೋದು ಹತ್ತು ಜನ ಇದ್ದರೆ ಟಿ ಟಿ ಮಾಡುವ ಅಂತ ಜನ ಕಡಿಮೆ ಇದ್ದರೆ ಕಾರು ಮಾ ಕಾರು ಏನಾದರು ವ್ಯವಸ್ಥೆ ಕರ್ಕೊಂಡು ಹೋಗೂದ್ ಅಂತ ಹೇಳಿ ಹಾಂ ಗಾಡಿ ಒಳ್ಳೇದು ಉಂಟು ಮತ್ತೆ ಊಟದ ವ್ಯವಸ್ಥೆಯದ್ದೆಲ್ಲ ನೀವು ನೋಡ್ಬೇಕು ಅಲ್ಲಿ ಎಂಥ ದೇವಸ್ಥಾನದಲ್ಲಿ ಊಟ ಮಾಡೋದಾ ಅಥ್ವಾ ಬೇರೆ ಕಡೆ ಊಟ ಮಾಡೋದಾ ಅಂತೇಳಿ ಹೌದಾ ಸರಿ ಸರಿ ಆಯಿತು ಹಾಂ ಹಾಂ ಓಕೆ